ಹಲೋ ಹೇಳ್ ರೀ

ಅದು ಏನೂ ತೊಂದರೆ ಆಗೋಲ್ಲ ಕವರ್ ಮಾತ್ರ ಚೇಂಜ್ ಆಗಿದೆ

ಇಲ್ಲ ಇಲ್ಲ ಇಲ್ಲ ಇಲ್ಲಿಲ್ಲ ಅದು ಕವರು ಐತಲ್ಲ ಕವರ್ ಚೇಂಜ್ ಆಗಿದೆ ಅಷ್ಟೇ ಸೇಮ್ ಅದು ಅದು ಯಾಕಪ್ಪ ಅಂದರೆ ಕವರ್ ಚೇಂಜ್ ಆಗಿದೆ ಎಮ್ ಜಿನೂ ಸೇ ಎಮ್ ಜಿನೂ ಸೇಮ್ ಇದೆ ಹ್ಞೂ ಕವ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ನೀವು ಹೋಯ್ತಲ್ ರೀ ಇವಾಗ ಡಾಕ್ಟರ್ ಹತ್ರ ತೋರ್ಸಿ ರೀ ತೋರಿಸಿ ನೀವು ಹಂಗೇನಾನ ಇಲ್ಲ ಚೇಂಜ್ ಮಾಡ್ಬೇಕು ಅಂತಂದು ಹೇಳಿದ್ರೆ ತಗೊಂಬನ್ರಿ ನಾನು ಚೇಂಜ್ ಮಾಡಿಕೊಡ್ತೀನಿ ಹಾಂ ಚೇಂಜ್ ಮಾಡಿ ಕೊಡ್ತೀನಿ ಬಟ್ ನನ್ನ ಹತ್ರ ಅದು ಇಲ್ಲಂದರೂ ಕೂಡ ಐತಲ್ಲ ನಾನು ಬೇರೆ ತರಿಸಾದ್ರು ಕೊಡ್ತೀನಿ ನಿಮಗೆ ನಾನು ಮಾತ್ರ ಅದು ಕವರ್ ಚೇಂಜ್ ಆಗಿದೆ ಅಷ್ಟೇ

ಹ್ಞೂ ಹ್ಞೂ ಹ್ಞೂ ಆಯ್ತು ಆಯ್ತು ಅಷ್ಟೇ ಮಾಡೋಣ ಓಕೆ ಓಕೆ